ಚಿತ್ರದುರ್ಗದಲ್ಲಿ ಅನೇಕ ರೀತಿಯ ವಿನೋದ ಚಟುವಟಿಕೆಗಳಿಗೆ ಮನೋರಂಜನ ಕಾರ್ಯ ಕಾರ್ಯಕ್ರಮಗಳು ಮತ್ತು ಮನೋರಂಜನ ಸ್ಥಳಗಳಿವೆ ಅನೇಕ ಉದ್ಯಾನ ವಲ ವನಗಳಿವೆ ಇಲ್ಲಿ ಅನೇಕ ರೀತಿಯ ಉದ್ಯಾನವನಗಳನ್ನು ನಾವು ಕಾಣ್ಬೋದು ಇದಾ ಫ಼ಸ್ಟ್ ನಾವು ಅನೇ ಗ್ರೀನ್ ಪಾರ್ಕ್ ಮತ್ತೆ ಇಲ್ಲಿ ಅನೇಕ ರೀತಿಯ ಚಿತ್ರಮಂದಿರಗಳನ್ನು ಕಾಣ್ಬೋದು ವೆಂಕಟೇಶ್ವರ ಚಿತ್ರಮಂದಿರ ಬಸವೇಶ್ವರ ಚಿತ್ರಮಂದಿರ ಪ್ರಸನ್ನ ಚಿತ್ರಮಂದಿರ ಇವುಗಳಲ್ಲಿ ಅನೇಕ ರೀತಿಯ ಕನ್ನಡದ ಮತ್ತು ಅನೇಕ ಬಹುಭಾಷಾ ಚಿತ್ರಗಳನ್ನು ಹಾಕಿ ಹಾಕುತ್ತಾರೆ ಅದನ್ನು ಜನಗಳು ವೀಕ್ಷಿಸಲು ಸಾಲು ಸಾಲಾಗಿ ಬರ್ತಾರೆ ಕ್ರೀಡೆ ಸೌಲಭ್ಯ ಅಂತೂ ಇಲ್ಲಿಯ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ದೊಡ್ಡ ಕ್ರೀಡಾಂಗಣವೇ ಇದೆ ಕ್ರೀಡಾ ಕ್ಲಬ್ ಎಂಬ ಕ್ರೀಡಾಂಗಣವಿದ್ದು ಅಲ್ಲಿ ಅನೇಕ ರೀತಿಯ ವಿದ್ಯಾರ್ಥಿಗಳು ತಮ್ಮ ಕ್ರೀಡೆಗಳನ್ನು ಅಭ್ಯಾಸ ಮಾಡ್ತಾರೆ ಇಲ್ಲಿ ರಂಗ ಮಂದಿರಗಳು ಅನೇಕವಾಗಿ ಇದ್ದಾವೆ ಇಲ್ಲಿ ತಾರಾಸು ರಂಗಮಂದಿರ ಅತಿ ಹೆಚ್ಚು ಪ್ರಖ್ಯಾತವಾಗಿದೆ ಸಾಂಸ್ಕೃತಿಕ ಚಟುವಟಿಕೆಗಳು ಅನೇಕ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡಿಯುತ್ತವೆ ಇತ್ತೀಚೆಗೆ ಅನೇಕ ರೀತಿಯ ಚಿತ್ರ ಮಂದಿರದ ತಮ್ಮ ಕೆಲವು ವ್ಯಕ್ತಿಗಳು ಇಲ್ಲಿನ ಅನೇಕ ರೀತಿಯಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತಾ